ಇದು ದಿವ್ಯ ಮ್ಯೂಜಿಷನ್ ರೀ ನಾವು ವಿವೇಕ್ ಮ್ಯೂಸಿಕ್ ಪ್ರೊಡ್ಯುಸರ್ ಇದ್ದೇವೆ ರೀ ಅದೆ ನಾವು ಒಂದು ಹೊಸದು ಸಾಂಗ್ ಕ್ರಿಯೇಟ್ ಮಾಡೇವಂದಿರಿ ರೆಕಾರ್ಡ್ ಮಾಡಕೆ ನಿಮ್ದು ವಾಯ್ಸ್ ಚಂದದಂತ ಮತ್ತು ಆ್ಯಲ್ಬಮ್ ಒಂದು ಕ್ರಿಯೇಟ್ ಮಾಡ್ರ್ ಅಂದೇವು ಅದೆ ನೀವು ಏನೇನಮ್ ಭಾರಸ್ತಿರಿ ಅವೆಲ್ಲ ಹಳ್ರಿ ನಾವು ಮಾ ನೋಡ್ತೆವು ನಿಮ್ಮ ಬಗ್ಗೆದಾಗ್ ಟೀಮ್ ಅದ ರೀ ಇಲ್ಲ ಇಲ್ಲ ನಿಮ್ಮ ಟೀಮೂ ನಿಮ್ಮ ಟೀಮ್ದಾಗ್ ಎಸ್ ಮಂದಿ ಇದ್ದೀರೀ ಅದೇ ಎಲೆಲ್ಲಿ ಎಲ್ಲೆಲ್ಲಿ ಪ್ರಪಾಮೆನ್ಸ್ ಮಾಡ್ರಿ ನೀವು ಹಂಗೆ ರೀ ನೀವು ತಕೊತಿರೀ ಅದೇ ರೀ ನೀವು ಹೋದಲೆಲ್ ಹೋದಲೆಲ್ಲ ಎಲಿಯತ್ ತಕೊತೀರಿ ರೀ ಹಂಗೆ ರೀ ಟೀಮ್ ಹೋದರು ಹಂಗೆ ರೀ ಅದೆ ನಿಮ್ಮ ಟೀಮ್ದಾಗ ಎಸ್ ಮಂದಿ ಇದ್ದೀರ ರೀ ಹತ್ತು ಜನ್ದ ರೀ ಹತ್ತು ಜನ ಅಲ್ಲೆ ಪ್ರಫಾಮ್ ಮಾಡಿದ್ರಿ ಎಲೆಲ್ಲಿ ಮಾಡಿರ ನೀವು ನಿಮ್ಮ ಕಾಲೇಜ್ ಯಾವ್ದು ರೀ ಹಂಗ್ರೀ ಅದೆ ಒನ್ಸ್ ಆ್ಯಲ್ಬಮ್ ಸಾಂಗೂ ರಿಲೀಝ್ ಮಾಡ್ರಲತಿದೇ ಅದೇ ನೀವು ಇಂಟ್ರಸ್ಟೆಡ್ ಇದ್ದೀರಂದ್ರ ಹಳ್ರಿ ರೊಕ್ಕ ನಾ ಹಾಕ್ತಿ ಎಲ್ಲಾ ಅದೆ ನೀವು ಇಂಟ್ರಸ್ಟೆಡ್ ಇದ್ದೀರಿ ಅಂದ್ರ ನಿಮ್ಮ ಟೀಮ್ಗುಳು ಎಲ್ಲಾ ಕರ್ಕೊಂಬರ್ರಿ ಅದೆ ನೀವು ಎಲ್ಲಿ ಇರ್ತಿರಿ ಹೇಳಿಲ್ಲ ನರಸಿಂಹ ಇರ್ತಿರೀ ನಮ್ಮ ಆಫೀಸೂ ಟಿ ಡಿ ಬಿ ಕಾಲ್ನಿದಾಗ ಅದ ನೋಡ್ರಿ ಬೀದರ್ ಟಿ ಡಿ ಬಿ ಕಾಲ್ನಿ ಹ್ಞೂ ಹೌದು ರೀ ಹೌದು ರೀ ಇಲ್ಲೀ ಭಾಸ್ಕರನ್ ದುಖಾನ್ ಅದರಿ ಒಬ್ಬರ ಭಾಸ್ಕರು ಅಂಬುವರ್ ಚರ್ಚಿನ ಬಾಜುನೇ ಅದ ರೀ ನಮ್ಮನೆ ಹೌದು ರೀ ನಾಳೆ ರೀ ನಾಳೆ ಮಾಡೊ ರೀ ನಾಳೇ ಐದ್ರ ಬಾಜಿಕ್ ರೀ ಅದೆ ರೀ ನಾವು ಹಲೋ ಹೌ ಹಾಂ ನಡೀತದೆ ರೀ ಅದೆ ನಾನು ಒಂದು ಸಂಡೆ ಬರಿ ಎಲ್ಲೊರಿಗ ಕರ್ಕೊಂಬರಿ ಯಾನ್ ಬಿ ಬರ್ರಿ ಅದೆ ನಂದು ಐದು ಲಕ್ಷ ನಾ ಹಾಕ್ತೆ ನಿಮ್ಮ ಮೈ ಮೇಲೆ ಎಲ್ಲ ಹಾಂ ಆಯ್ತು ಆಯ್ತು ನಾಳಿಗ ಮಾಡ್ತಳಲ್ರಿ